ಹಾಂ ಹಾಂ ಡಾಕ್ ಡಾಕ್ ನಾನೇ ಹೇಳಿ

ಹಾಂ ಹೇಳಿ ಹೇಳಿದ್ನಲ್ಲ ನೀವೂ ಹಾಂ ಅವತ್ತೆ ಬರೋಕ್ಕೆ ಹಾಂ ಹಾಂ ಹಾಂ ಹಾಂ ನೀವು ಟೈಮಾಗಿ ಬಿಟ್ಟೈತಿವಾಗ ಬರೋಕ್ಕಾಗಲ್ಲ ನಾಳೆ ಬನ್ನಿ ಅದೇ ಅದೇ ನಾನು ಕೊಟ್ಟಿದ್ದೀನಲ್ಲ ಅದು ಆ ಚೀಟಿಲಿ ಬರ್ದು ಅದನ್ನೇ ಆಂ ಅದನ್ನೇ ಕಂಟಿನ್ಯು ಮಾಡಿ ಕಂಟಿನ್ಯು ಮಾಡ್ಕೊಂಡು ನಾಳೆ ಒಂದು ಟೂ ಓ ಕ್ಲಾಕ್ಗೆ ಬಂದುಬಿಡಿ ನೀವು ಅಲ್ಲಿ ಹಾಂ ಅದನ್ನೇ ಕಂಟಿನ್ಯು ಮಾಡಿ ಅವೆರಡೈತಲ್ಲ ಅವು ಕಂಟಿನ್ಯು ಮಾಡಿ ಇನ್ನೊಂದೈತಲ್ಲ ಅದು ಬೇಡ

ಆ ಹಾಂ ಅದು ಬೇಡ ಹಾಂ ಅದೊಂದು ತಗೊಳಿ ಸಾಕು ನಾಳೆ ಬನ್ನಿ ನೋಡೋವ ನೋಡೋವ ಬನ್ನಿ ನಾಳೆ ನಾನಲ್ಲೇ ಕ್ಲಿನಿಕಲ್ಲೇ ಸಿಗ್ತೀನಿ ಬೆಳಗ್ಗೆ ಅಲ್ಲಿ ಮುಗ್ಸ್ಕಂಡು ಇನ್ನೊಂದು ಆಸ್ಪಿಟ್ಲ್ ಟೆನ್ ಟೆನ್ಗೆ ಬರ್ತೀನಿ ನೀವು ಬನ್ನಿ ಹಾಂ ಹಾಂ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಿಡಿ ಒಂದು ಅದೇ ಕೊಟ್ಟಿದ್ದೆನಲ್ಲ ಅದು ಬರ್ಕೊಟ್ಟಿದ್ದೆನಲ್ಲ ಅದು

ಅದೇ ಅದೇ ಈಗ ಕಮ್ಮಿ ಆಗಿಲ್ಲವಲ್ಲ ಏನು ಮಾಡಿಸ್ಬಿಡಿ ಈಗ ಒಂದು ಇದು ಮಾಡ್ಸ್ಕಂಡು ಯಾವ್ದಕ್ಕೂ ನೋಡ್ತಿನಿ ನಾನು ಅಲ್ಲೇ ಒಂದು

ಹಾಂ ಮಾಡಿ ಬನ್ನಿ ಬನ್ನಿ ಮಾಡ್ಸಕೊಂಡೇ ಬನ್ನಿ ನಾ ಇರ್ತೀನಿ ಒಂದು ಟ್ವೆಲ್ ಓ ಕ್ಲಾಕ್ಗೆ ಎಲ್ಲ ಮಾಡಿಸ್ಕೊಂಡು ಬನ್ನಿ ಹಾಂ ನಾನು ಇರ್ತೀನಿ ಹಾಂ ಅದೇ ನಾಳೆ ಬನ್ನಿ ಹಾಂ ಸರಿ ಸರ್